ಹಾಂ ಹೇಳಿ ಹಾಂ ಹೇಳಿ ಹಾಂ ಹೌದಾ ಯಾವ ದಿನ ಫೆಬ್ರವರಿ ಒಂದಕ್ಕಾ ಮ್ಯಾಮ್ ಟೈಮಿಂಗ್ಸ್ ಯಾವುದು ಯಾವ್ದು ಹಾಕ್ಲಿ ಟೈಮಿಂಗ್ಸು ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಮ್ಯಾಮ್ ಬೆಳಿಗ್ಗೆ ಹಾಂ ಏ ಸಿ ನಿಮ್ಗೆ ಯಾವ ಕೋಚ್ ಬೇಕು ಹೇಳಿ ಮ್ಯಾಮ್ ಈಗ ಎ ಸಿ ಕೋಚಾ ಎ ಸಿ ಸೆಕೆಂಡ್ ಕ್ಲಾಸ್ ಜನ್ರಲ್ ಆ ಥರ ಇದೆ ಅದಕ್ಕೇನೆ ಯಾವ್ದು ಹಾಕಿರಲಿ ಎ ಸಿಲೇ ಇರಲಾ ಮ್ಯಾಮ್ ಒಬ್ಬರಿಗೆ ಟಿಕೆಟ್ ಬಂದುಬಿಟ್ಟು ಇಲ್ಲಿಂದ ಈಗ ಹಾಸನಿಂದ ಚೆನೈಗೆ ಹೋಗೋದಾದರೆ ಒಬ್ರಿಗೆ ಟಿಕೆಟ್ ಬಂದುಬಿಟ್ಟು ಒಂದು ಎಂಟು ನೂರು ರೂಪಾಯಿ ಆಗುತ್ತೆ ಮ್ಯಾಮ್ ಹಾಂ ಒಬ್ಬ ಹಾಂ ಅದು ನಿಮಗೆ ಬೆಳಿಗ್ಗೆ ಟೈಮಿಗೆ ಬೇಕು ಅಂದರೆ ಮಾರ್ನಿಂಗು ಸಿಕ್ಸ್ ಓ ಕ್ಲಾಕಿಗೆ ಟ್ರೈನ್ ಇದೆ ಸಿಕ್ಸ್ ಓ ಕ್ಲಾಕ್ಕಿಗೆ ನೀವು ಇಲ್ಲಿ ಬಂದರೆ ಟ್ರೈನ್ ಹೊರ್ಡೋದು ಸಿಕ್ಸ್ ತರ್ಟಿ ಆಗುತ್ತೆ ಸಿಕ್ಸ್ ಓ ಕ್ಲಾಕಿಗೆ ಎಕ್ಸಾಕ್ಟ್ ಆಗಿ ಇಲ್ಲಿ ಇರಿ ಅಲ್ಲಿ ಎ ಸಿ ಕೋಚ್ ಅಲ್ವಾ ನಿಮಗೆ ಎ ಸಿ ಕೋಚಲ್ಲಿ ಆರಾಮಾಗಿ ಫ್ರೀ ಆಗಿ ಅಂದರೆ ನಿಮ್ಗೆ ಏನು ತೊಂದರೆ ಆಗದಂತೆ ಆರಾಮಾಗ್ಬಿಟ್ಟು ಹೋಗಿ ಬರ್ಬೋದು ಅದನ್ನ ಮತ್ತು ನಿಮಗೆ ಊಟದ ಸೌಲಭ್ಯ ಆಗಲಿ ಎಲ್ಲ ಫ್ರಿಫರಾಗಿ ಸಿಗುತ್ತೆ ನಿಮಗೆ ಅದ್ರ ಬಗ್ಗೆ ಏನೂ ತೊಂದರೆ ತಗೊಳಂಗಿಲ್ಲ ಬಟ್ ಅಲ್ಲಿ ಏನು ಅಂದರೆ ಸೇಫ್ ಜರ್ನಿಗೋಸ್ಕರ ನೀವು ಎ ಸಿ ಕೋಚ್ ಬುಕ್ ಮಾಡಿದ್ದೀರಲ್ಲ ಹಾಗಾಗಿ ಓಕೆ ಮ್ಯಾಮ್ ಅಂದರೆ ಎ ಸಿ ಕೋಚಿಂದ ನಿಮ್ಗೆ ಉಪಯೋಗನೂ ಆಗುತ್ತೆ ಮತ್ತು ಏನು ಹೇಳೋದು ಈಗ ಒಂದು ಈಗ ಎ ಸಿ ಕೋಚಲ್ಲಿ ನಿಮಗೆ ಒಳ್ಳೆ ಥರ ಅಂದರೆ ಗಾಳಿ ಎಲ್ಲ ಫ್ರೀ ಆಗಿರುತ್ತೆ ಎಲ್ಲೂ ಎದ್ದು ಹೋಗೋದು ಮಾಡೋಂಗಿಲ್ಲ ನೀವು ಏನು ತಗೋಬೇಕು ಅನ್ಸತ್ತೆ ಆವಾಗ ಬಂದು ತಗೊಂಡ್ಬಿಟ್ಟು ಹೋಗ್ಬೋದು ಹಾಂ ಮ್ಯಾಮ್ ಊಟ ತಿಂಡಿ ಎಲ್ಲ ನಿಮ್ಗೆ ಯಾವ ಥರ ಬೇಕೋ ಆ ಥರ ಫ್ರಿಫರ್ ಆಗಿ ಸಿಗುತ್ತೆ ಮ್ಯಾಮ್ ಅಲ್ಲಿ ಮತ್ತು ಇನ್ನೇನು ಕೇಳಲಾ ಮ್ಯಾಮ್ ಅಲ್ಲ ಮ್ಯಾಮ್ ಫ್ಯಾಮಿಲಿನಾ ಎಷ್ಟು ಜನ ಮ್ಯಾಮ್ ಟೆನ್ ಮೆಂಬರ್ಸ್ ಇದ್ದೀರಾ ಓಕೆ ಮ್ಯಾಮ್ ಆಯಿತು ಮ್ಯಾಮ್ ಈಗ ಬೆಳಿಗ್ಗೆ ನೀವು ಬೆಳಿಗ್ಗೆ ಟ್ರೈನ್ ಅಂತ ಹೇಳಿದಿರಲ್ಲ ಸಿಕ್ಸ್ ತರ್ಟಿಗೆ ಓಕೆ ಮ್ಯಾಮ್ ಶೋರ್ ಮ್ಯಾಮ್ ಬುಕ್ ಮಾಡಿಕೊಡ್ತಿನಿ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಬುಕ್ ಮಾಡಿ ಫೋನ್ ಮಾಡ್ತಿವಿ ಮ್ಯಾಮ್ ಹಾಂ ಹಾಂ ತ್ಯಾಂಕ್ ಯು ಮ್ಯಾಮ್